ಅಡುಗೆ ನಾವು ಮನೆಯಲ್ಲೇ ಮಾಡ್ತೇವೆ ಮತ್ತು ನಮ್ಮ ಮನೆಯಲ್ಲಿ ಫಂಕ್ಷನ್ ಇದ್ದರೂ ಕೂಡ ಅಡುಗೆ ಮಾಡ್ತೇವೆ ನಮ್ಮ ಅಡುಗೆಯನ್ನು ರುಚಿಯಾಗಿದೆ ಅಂತ ಹೇಳ್ತಾರೆ ಒಂದೊಂದು ಟೈಮೂ ಕೆಡತ್ತೆ ಮತ್ತು ಬೈತಾರೆ ಮನೆಯಲ್ಲಿ ಯೂಟ್ಯೂಬ್ನಲ್ಲಿ ನೋಡಿ ಕಲಿತಿದ್ದೇವೆ ಯೂಟ್ಯೂಬ್ನಲ್ಲಿ ಕೂಡ ನೋಡಿ ಮಾಡ್ತೀವಿ ಅಡಿಗೆ ಮತ್ತು ನಮ್ಮ ಫ್ರೆಂಡ್ಸ್ ಹತ್ತಿರ ಅವ್ರ ಹತ್ರ ಕೇಳಿ ಯಾವ ಯಾವ ಐಟಮ್ಸ್ ಬೇಕು ಅಂತ ತಂದುಕೊಂಡು ಮಾಡ್ತೀವಿ ನಾವೇ ಮನೆಯಲ್ಲಿ ಚೆನ್ನಾಗಿರುತ್ತೆ ಯೂಟ್ಯೂಬ್ನಲ್ಲಿ ನೋಡಿ ಮಾಡಿರೋದು ಮತ್ತು ನಮ್ಮ ಅತ್ತೆ ನಮ್ಮ ಮಾವ ಎಲ್ಲರು ತಿಂತಾರೆ ಮಾಡಿರೋದನ್ನ ಚೆನ್ನಾಗಿರುತ್ತೆ ಅದು ಕೂಡ ಅಂತ ಹೇಳ್ತಾರೆ ಮತ್ತು ಮುದ್ದೆ ರಾಗಿ ಮುದ್ದೆ ಕೋಳಿ ಸಾರು ಎಲ್ಲದು ಮಾಡ್ತೀವಿ ಚೆನ್ನಾಗಿದೆ ಅಂತಾರೆ ಹೋಳ್ಗೆನು ಮಾಡ್ತೀವಿ ಸ್ವೀಟ್ ಮಾಡ್ತೀವಿ ನಾನ್ ವೆಜ್ಜು ಮಾಡ್ತೀವಿ ಫಿಶ್ಶ ಎಲ್ಲ ಥರದ ಅಡುಗೆಗಳು ಕೂಡ ಮಾಡ್ತೀವಿ ಅಡುಗೆ ಸ್ಪರ್ಧೆಯಲ್ಲಿ ಭಾಗೈಸಿದೀವಿ ಮನೆಯಲ್ಲೇ ಮನೆ ಯಾವ ಥರ ಆದರೂ ಫಂಕ್ಷನ್ನು ಏನಾದರೂ ಇದ್ದರೆ ಅಡುಗೆ ಮಾಡ್ತೀವಿ ಅಡುಗೆ ಮಾಡೋದಕ್ಕ ಸಹಾಯನು ಮಾಡ್ತೀವಿ ಚೆನ್ನಾಗಿದೆ ಅಂತಾರೆ ಮನೆಯಲ್ಲೆಲ್ಲ